ಹೆಲೋ ಸರ್ ಒಂದು ಸಹಾಯ ಬೇಕಿತ್ತು ಏನಂದರೆ ನಾನು ಸ್ವಿಗ್ಗಿನಲ್ಲಿ ಪದಾರ್ಥಗಳನ್ನು ಆರ್ಡರ್ ಮಾಡಿದ್ದೆ ಅದರಲ್ಲಿ ಒಂದೆರಡು ಪದಾರ್ಥಗಳನ್ನು ತೆಗೆದುಹಾಕುತ್ತೀರಾ ಅಲ್ಲ ನಾನು ಅದರಲ್ಲಿ ಬಿರಿಯಾನಿ ಚಿಕನ್ ಚಿಲ್ಲಿ ಗಾರ್ಲಿಕ್ ಚಿಕನ ಬಟರ್ ಚಿಕನ್ ಮತ್ತು ಕಬಾಬನ್ನು ಆರ್ಡರ್ ಮಾಡಿದ್ದೆ ಅದರಲ್ಲಿ ನೀವೇನಾದರೂ ಮಾಡಿ ಬಟರ್ ಚಿಕನ್ ಮತ್ತು ಗಾರ್ಲಿಕ್ ಚಿಕನನ್ನು ತೆಗೆದು ಹಾಕ್ತಿರಾ ಯಾಕಂದರೆ ಅದು ಆಗ ಆರ್ಡರ್ ಮಾಡುವಾಗ ಹಣ ಇತ್ತು ಸರ್ ಆದರೆ ಗೆಳೆಯ ಬಂದುಬಿಟ್ಟು ಅರ್ಜೆಂಟಾಗಿ ಹಣ ಕೊಡು ಅಂತ ಹೇಳಿದ ನಾನು ಒಂದಿಷ್ಟು ಹಣ ಕೊಟ್ಟೆ ಆದರೆ ನನ್ನಲ್ಲಿರುವ ಹಣಕ್ಕಿಂತ ಆರ್ಡರ್ ಮಾಡಿದ ಪದಾರ್ಥದ ಬೆಲೆ ಹೆಚ್ಚಾಗಿರುವ ಕಾರಣ ನಾನು ಈ ಎರಡು ಪದಾರ್ಥಗಳನ್ನು ತೆಗೆದು ಹಾಕಲು ನಿಮಗೆ ಸಂಪರ್ಕ ಮಾಡಿದ್ದೆ ಸರ್ ನಾನು ಹೇಳಿದ ಈ ಎರಡು ಪದಾರ್ಥಗಳನ್ನು ತೆಗೆದು ಹಾಕ್ತೀರಲ್ವಾ ಸರ್ ಧನ್ಯವಾದಗಳು ಸರ್